ನನ್ನ ಹೆಸರು ರೇವತಿ ನಿಮ್ಮ ಹೋಟೆಲಲ್ಲಿ ನಾನು ಆರ್ಡರ್ ಮಾಡಿದ್ದೆ ಫುಡ್ಡು ಆದರೆ ನಿಮ್ಮ ಡೆಲವರಿ ಬಾಯ್ ನನಗೆ ಟೈಮ್ಗೆ ತಂದುಕೊಟ್ಟಿಲ್ಲ ಯಾಕೆ ಟೈಮ್ಗೆ ತಂದುಕೊಟ್ಟಿಲ್ಲ ಅಂತ ಕೇಳಿದರೆ ನನಗೆ ಟ್ರಾಫಿಕ್ ಜಾಮ್ ಆಗಿತ್ತು ಅದು ಇದು ಅಂತ ಹೇಳ್ದಿರ ಇವಾಗ ಏನ್ ಆಗೋಯಿತು ಅರ್ಧ ಗಂಟೆ ಲೇಟ್ ಅಲ್ಲ ಅಂತ ಒಂಥರ ಬೇರೆ ಬೇರೆ ಥರ ಮಾತನಾಡ್ತಾಯಿದಾರೆ ಅದಲ್ದಿರ ನಾನು ಆಡ್ರು ಮಾಡಿದಿದ್ದು ಐಸ್ ಕ್ರೀಮ್ ಐಸ್ ಕ್ರೀಮ್ ಅಂದರೆ ಟೈಮಿಗ್ ಬರಬೇಕು ಇದು ಅದು ಐಸ್ ಕ್ರೀಮ್ ಟೈಮ್ಗೆ ಬಂದಿಲ್ಲ ಅಂದರೆ ಕರಗೋಗುತ್ತೆ ಏನ್ ಹೇಗ್ ತಿನ್ನೋದು ಅದನ್ನು ನಾನು ಏನಕ್ಕೆ ಆಡ್ರು ಮಾಡಿರೋದು ಮನೆಯಲ್ಲಿ ಮಗು ಇದೆ ಅವ್ಳು ಸ್ಕೂಲ್ಗೆ ಹೋಗಬೇಕು ಟೈಮ್ ವೇಸ್ಟ್ ಆಗುತ್ತೆ ಇನ್ನೂ ಏನು ಮಾಡಕಾಗಿಲ್ಲ ಅಂತ ಐಸ್ ಕ್ರೀಮ್ ತರಿಸ್ದೆ ಟೈಮ್ಗೆ ತಿಂದಿಬಿಟ್ಟು ಹೋಗ್ತಾಳೆ ಅಂತ ನೀವು ನೋಡಿದ್ರೆ ಈ ಟೈಮ್ಗೆ ತಂದು ಕೊಡ್ದಿರ ಲೇಟಾಗಿ ತಂದು ಕೋಟ್ಟಿದ್ದೀರಿ ಇವಾಗ ಮಗು ಹಾಗೇ ಹೋದ್ಲು ನನಗೆ ಇದು ಬೇಡ ಅಂತ ಕ್ಯಾನ್ಸಲ್ ಮಾಡಿದ್ರು ನಿಮ್ಮ ನೀವು ಏನು ಅದರಲ್ಲಿ ಮೆನ್ಷನ್ ಮಾಡಿದಿರಿ ಕ್ಯಾನ್ಸಲ್ ಟೈಮಿಗ್ ತಂದು ಕೊಟ್ಟಿಲ್ಲ ಅಂದರೆ ಕ್ಯಾನ್ಸಲ್ ಮಾಡ್ಬೋದು ಅಂತ ಮೆನ್ಷನ್ ಮಾಡಿದಿರಿ ಇವಾಗ ನೋಡಿದರೆ ಡೆಲ್ವರಿ ಬಾಯ್ ನಾನು ತಗೋಳಲ್ಲ ಅಂತ ಇದ್ದಾರೆ ಅಮೌಂಟ್ ಪೇ ಮಾಡಿ ಅಂತ ಇದ್ದಾರೆ ಅಸೈವಾಗೆಲ್ಲ ಮಾತಾಡ್ತಯಿದ್ದಾರೆ ಅವ್ರಿಗೆ ನೀವು ಸ್ವಲ್ಪ ಹೇಗೆ ಹೆಣ್ಣುಮಕ್ಳ ಹತ್ತಿರ ಹೇಗೆ ಮಾತನಾಡ್ಬೇಕು ಅಂತ ಹೇಳಿಕೊಡ್ಬೇಕ್ ನೀವು ಯಾವ ಥರ ಹೆಣ್ಮಕ್ಳಹತ್ರ ಬಿಹೇವ್ ಮಾಡಬೇಕು ಅನ್ನೋದೆಲ್ಲ ನೀವು ಟ್ರೈನಿಂಗ್ ಕೊಟ್ಟು ಕಳಿಸ್ಬೇಕು ಅವರಿಗೆ ಈ ಥರ ಎಲ್ಲ ಮಾತನಾಡಿದ್ರೆ ನಿಮ್ಮ ಇದಕ್ಕೆ ಪ್ರಾಬ್ಲಮ್ ಆಗುತ್ತೆ ನಿಮ್ಮ ಹೋಟಲ್ಲಿಗೆ ಪ್ರಾಬ್ಲಮ್ ಆಗುತ್ತೆ ಐಸ್ ಕ್ರೀಮ್ ಇದಕಾಗಲಿ ಪಾರ್ಲರಿಗಾಗಲಿ ಎಲ್ಲದಕ್ಕೂ ನಿಮಗೆ ತೊಂದರೆ ಆಗುತ್ತೆ ಇಂಥವರು ಇದ್ದರೆ ಕೆಲಸ ಮಾಡಕ್ಕೆ ಆಗದೆ ಆರ್ಡರ್ಸ್ ಎಲ್ಲ ಬರಲ್ಲ ನಿಮಗೆ ಅಷ್ಟೆ ಇನ್ನೊಂದು ಸಲ ಈ ಥರ ಮಾಡಬೇಡಿ